ಹಲೋ ನಾನು ಈಗ ನನ್ನ ಸಾಮರ್ಥ್ಯ ನನ್ಗೀಗ ಒಂದು ಸಾಮರ್ಥ್ಯ ಅಥವಾ ದೌರ್ಬಲ್ಯ ನನ್ನ ಸಾಮರ್ಥ್ಯಗಳು ಅಂತಂದರೆ ನಾನು ಸಾಕಷ್ಟು ಸಾಮರ್ಥ್ಯಗಳನ್ನ ಹೊಂದ್ಕೊಂಡಿದ್ದೀನಿ ಅಂತ ನನಗೂ ಅನ್ಸುತ್ತೆ ಯಾಕಪ್ಪ ಅಂತಂದರೆ ಈಗ ನನ್ಗ್ಯ ನನ್ಗೆ ಇಷ್ಟವಾದ ಸಾಮರ್ಥ್ಯ ನನ್ನಲ್ಲಿರೊ ಒಂದು ಎಲ್ಲರು ಇಷ್ಟ ಪಡೋವಂಥ ಸಾಮರ್ಥ್ಯ ಅಂತಂದರೆ ನನಗೆ ಒಂದು ಆ್ಯಂಕರಿಂಗ್ ಮಾಡೋದು ತುಂಬಾನೆ ಇಷ್ಟ ಆಗತ್ತೆ ಆ್ಯಂಕರಿಂಗ್ ಅಂತಂದರೆ ಒಂದು ಯಾವುದೋ ಒಂದು ಫಂಕ್ಷನಿನ್ನ ಆಯಿತು ನಾನು ಫಸ್ಟ್ ಟೈಮ್ ನನ್ಗ ಆ್ಯಂಕರಿಂಗ್ ಮಾಡಬೇಕು ಅಂತ ಅನ್ಸಿದ್ದು ನನ್ನ ಹೈ ಸ್ಕೂಲ್ ಟೈಮಲ್ಲಿ ನನ್ನ ಐ ಸ್ಕೂಲ್ ಟೈಮ್ನಾಗ ನನ್ಗ ಒಂದು ಸ್ಪೀಚ್ ಕೊಡ್ಬೇಕಾದರೆನೆ ನನ್ಗ ಭಯ ಆಗ್ತಿತ್ತು ಅಂಥದರಲ್ಲಿ ನನ್ನ ಸರ್ ಒಬ್ಬರು ಬಂದು ನನ್ಗ ಪುಷ್ ಅಪ್ ಮಾಡಿ ಇಲ್ಲ ನೀವು ಮಾತಾಡ್ಬಹುದು ಅಂತಂದಾಗ ನಾನು ಅದನ್ನ ಆ್ಯಂಕರಿಂಗನ್ನ ನಾನು ಒಂದು ನನ್ನ ಒಂದು ಸಾಮರ್ಥ್ಯ ಅನ್ಕೊಂಡು ನಾನದನ್ನ ಸ್ಟಾರ್ಟ್ ಮಾಡ್ದೆ ಸ್ಟಾರ್ಟಿಂಗಲ್ಲಿ ನಾನು ಕೊಟ್ಟಿದ್ದು ಒಂದು ಸಣ್ಣ ವಿಷ್ಯದ ಬಗ್ಗೆ ನಾನು ಸ್ಪೀಚ್ ಕೊಟ್ಟಿದ್ದೆ ಆದ್ರೆ ಅದು ನನ್ಗೆ ಫಸ್ಟ್ ಫಸ್ಟ್ ಪ್ರೈಸ್ ಅಲ್ದೆ ಇದ್ರು ಅಟ್ಲಿಸ್ಟ್ ಒಂದ್ ನನ್ಗ್ ಸೆಕೆಂಡ್ ಪ್ರೈಸ್ ಆದ್ರು ತಂದ್ ಕೊಡ್ತ್ ಅದು ಹಾಗಾಗಿ ನಾನು ಒಂದು ಭಾಷ್ಣನ್ನು ಸಹ ಅಂದರೆ ಮೀನ್ಸ್ ಆ್ಯಂಕರಿಂಗುನುನ್ನು ನಾನು ಸಾಮರ್ಥ್ಯ ಅಂತ ನಾನು ಅನ್ಕೊಳ್ತೀನಿ ಆದರೆ ಸ ಅದರಿಂದ ನನ್ಗ ಎಷ್ಟು ಉಪ್ಯೋಗಗಳು ಆಗಿದಾವ ಅಂತಂದರೆ ನಾನು ಈ ಈ ಒಂದು ಮಾತಾಡೋ ಕಲೆಯನ್ನ ಕಲ್ಕೊಂಡಿದ್ದೀನಿ ಆಮೇಲೆ ಸಾಕಷ್ಟು ಬೇರೆ ಬೇರೆ ಫಂಕ್ಷನ್ಗಳ್ಗಿಯೂ ಸಹ ನಾನು ಮಾತಾಡೋದನ್ನ ಅಲ್ಲಿ ಯಾವ ಥರ ಯಾರ ಜೊತೆ ಯಾವ ಥರ ಮಾತಾಡಬೇಕು ಅನ್ನೋದನ್ನ ಕಲ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಅದು ಮ ಅದು ಆ್ಯಂಕರಿಂಗ್ ಮಾಡೋದರಿಂದ ಅಥವಾ ಮಾತಾಡೋದರಿಂದ ನನ್ನಲ್ಲೆ ಇರ್ತಕ್ಕಂಥ ನನ್ನ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅಂತೀವಿ ಏನು ಅಂತೀವಲ್ಲ ಅದನ್ನ ನನ್ಗ ಹೆಚ್ಕೊಳ್ತಾ ಬೆಳ್ಶ್ಕೊಳ್ತಾ ಹೊಕ್ ಹೋಗಿದ್ದೀನಿ ಹಾಗಾಗಿ ನಾನು ಈ ಒಂದು ಸಾಮರ್ಥ್ಯ ಅನ್ನೋದನ್ನ ನಾನು ಭಾಷಣ ಅಥವಾ ಮಾತು ಮಾತುಗಾರಿಕೆ ಅಥವಾ ಆ್ಯಂಕರಿಂಗ್ ಅಂತಾನು ಒಂದು ನಾನು ಕನ್ಸಿಡರ್ ಇನ್ನು ಸಾಕಷ್ಟು ಸಾಮರ್ಥ್ಯಗಳಿವೆ ಇನ್ನೊಂದು ಏನಪ್ಪಾ ಅಂತಂದರೆ ನನಗೆ ಬರಿಯೋದು ಬರಿಯೋದು ಅಂತಂದರೆ ನಾನು ಎಷ್ಟು ಹುಚ್ಚು ಅಂತಂದರೆ ಅಬ್ಬಬ್ಬಬ್ಬ ನಾನು ಬರಿತೀನಿ ಬರಿತೀನಿ ಅಂತಂದರೆ ನೀವು ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ ನಾನು ಪ್ರತಿಯೊಂದು ವಿಷಯನೂ ನನ್ನ ಜೀವನದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಇಂಪೋರ್ಟೆಂಟ್ ಆಗಿರ್ಬೋದು ಅಥವಾ ಸ್ಯಾ ಏನೋ ನನ್ಗ ಆಗ್ದಿರೊ ಅಂತಹ ವಿಚಾರನೆ ಆಗಿರ್ಬೋದು ನಾನು ಸಾಕಷ್ಟು ಈಗಲು ಈಗಲು ಸಹ ಬರ್ದು ಇಡ್ತಾ ಇದ್ದೀನಿ ಇವನು ಗೊತ್ತಾ ನಾನು ಇವತ್ತು ಈ ಮಾತಾಡ್ತಾ ಇರೋದನ್ನು ಸಹ ನಾನು ಒಂದು ಡೈರಿ ಅಲ್ಲಿ ಬರಿತಾ ಇದೀನಿ ಯಾಕಂದರೆ ನಾವು ಮಾತು ಆಡಿದ್ದು ಹೋಗ್ಬೋದು ಮಾತು ಆಡಿದ್ದನ್ನ ಮಾತು ಅದನ್ನ ಕೇಳ್ಶ್ಕೊಂಡೋರು ಸಹ ಅದನ್ನ ಮರಿಬೋದು ನಾವು ಮಾತಾಡಿದ್ದನ್ನು ಸಹ ಎಲ್ಲೋ ಗಾಳಿಗೆ ಹೋದರು ಹೋಗಿರ್ಬೋದು ಆದರೆ ನಾವು ಬರಿತೀವಲ್ಲ ಬರ್ದಿದ್ರೆ ಮಾತ್ರ ಅದು ನೀವು ಯಾವುದೇ ಕಾಲಕ್ಕ ನೋಡಿದರೂ ಅದು ನಮ್ಗ ಸಿಕ್ಕೇ ಸಿಕ್ತೈತಿ ಅನ್ನೋದು ಆಮೇಲೆ ಅದು ಎಷ್ಟೋ ನೆನಪುಗಳನ್ನ ನಮ್ಗ ತಂದು ಕೊಡ್ತದ ಆಮೇಲೆ ಎಷ್ಟೋ ಒಂದು ಮೆಮೊರಿಸ್ ಮೀನ್ಸ್ ನೆನಪು ಅವನ್ನ ತಂದು ಕೊಡ್ತದ ಅನ್ನೋದನ್ನ ನಾನು ನನಗೆ ಅನ್ಸತ ಹಾಗಾಗಿ ನಾನು ಒಂದು ಸಾಮರ್ಥ್ಯ ಅಂದರೆ ಬರಿಯೋದುನ್ನು ಸಹ ನಂದು ಒಂದು ಸಾಮರ್ಥ್ಯ ಇನ್ನೊಂದು ಏನಪ್ಪಾ ಅಂತಂದರೆ ನನಗೆ ಟೈಲರಿಂಗ್ ಟೈಲರಿಂಗ್ ಅನ್ನೋದುನ್ನು ಸಹ ನಂದು ಒಂದು ಸಾಮರ್ಥ್ಯ ನಾನು ಒಂದು ಐ ಸ್ಕೂಲ್ ನಾನು ಐ ಸ್ಕೂಲ್ ಬಂದಾಗಲಿದ್ದಾನು ನಾನು ಒಂದು ಈ ಟೈಲರಿಂಗನ್ನ ಕಲಿತ ಇದ್ದೀನಿ ಮೀನ್ಸ್ ಕಲಿತ ಇದ್ದೀನಿ ಈಗಲೂ ಯಾಕಂದರೆ ಒಂದು ನಾವು ಯಾವುದೇ ಒಂದು ಕಲಿತ ಇದ್ದೀವಿ ಅಂದರೆ ಅದಕ್ಕೆ ಎಂಡ್ ಇಲ್ಲ ಅನ್ಕೊಳ್ತಿದ್ದೀನಿ ನಾನು ಹಾಗಾಗಿ ನಾನು ಟೈಲರಿಂಗ್ ಕಲಿತ ಇದ್ದೀನಿ ಅಂತಾನೆ ಹೇಳ್ತಿನಿ ನಾನು ಈಗ ಸಾಕಷ್ಟು ಕ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ಡ್ರೆಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ಸಾಕಷ್ಟು ವರ್ಕ್ಗಳನ್ನ ಹಾಕಿದ್ದೀನಿ ಹಾಗೆನೇ ನಾನು ಸಹ ಒಂದು ಟೈಲರಿಂಗ್ ಕ್ಲಾಸನ್ನು ಸಹ ನಡೆಸ್ತಾ ಇದೀನಿ ಇಂಥಾ ಒಂದು ನಾನು ನೆಡಸ್ತಾ ಇದೀನಿ ಅಂತಂದರೆ ನ ಎಲ್ಲವು ನನಗೆ ಗೊತ್ತಿದೆ ಅಂತಲ್ಲ ನಾನು ಇನ್ನೊಬ್ಬರಿಂದಾನು ನಾನು ಏನಾದರು ಕಲಿತೀನಲ್ಲ ಅದನ್ನು ಅದು ಇನ್ನೊಬ್ಬರಿಂದ ನಾನು ಕಲಿಯೋದುನ್ನು ಸಹ ನಾನು ಒಂದು ಸಾಮರ್ಥ್ಯ ಈಗ ನನಗೆ ಗೊತ್ತಿರೋ ವಿಷಯನ ನಾನು ಇನ್ನೊಬ್ರಿಗೆ ಹೇಳ್ತೀನಿ ಅವರಲ್ಲಿನೂ ಸಹ ಏನೋ ಒಂದು ವಿಷಯ ಗೊತ್ತಿರ್ತದ ಆ ಒಂದು ವಿಷಯನ ನಾನು ಕಲಿತಿನಿ ಹಾಗಾಗಿ ನಾನು ಏನು ಹೇಳಕೆ ಹತ್ತೀನಿ ಅಂದರೆ ಇನ್ನು ಕಲಿತ ಇದ್ದೀನಿ ಅಂತ ಹೇಳಕ್ಕೆ ಹತ್ತೀನಿ ಇದರಿಂದ ನಾನು ಸಾಕಷ್ಟು ಮನೆಗೆ ಆಯಿತು ನನ್ನ ಒಂದು ಪರ್ಸನಲ್ ಇದಕ್ಕೆ ಆಯಿತು ಸಾಕಷ್ಟು ಸೆಲ್ಫ್ ಆಗಿ ನನ್ನನ್ನ ನಾನು ರೆಪ್ರೆಸೆಂಟು ಮಾಡ್ಕೊಳೊದಿಕ್ಕೆ ಆಗಿನು ಸಹ ಕಲ್ತಿದ್ದಿನಿ ಅಂತಂದರೂನು ತಪ್ಪಿಲ್ಲ ನಾನು ಇದರಿಂದ ಸಾಕಷ್ಟು ಹಣನು ಸಹ ಗಳ್ಸಿದ್ದೀನಿ ಟೈಲರಿಂಗ್ ಇಂದ ಅದರಿಂದ ನಾನು ಒಂದು ನಮ್ಮ ಮನೆಯನ್ನ ಸಹ ಒಂದು ಹೆಲ್ಪ್ ಮನೆ ನಡೆಸಲಿಕ್ಕೂ ಸಹ ಹೆಲ್ಪ್ ಆಗ್ತದೆ ಹಾಗಾಗಿ ನಾನು ಇದಕ್ಕೆ ನನ್ನ ನನ್ನಲ್ಲಿರ್ತಕ್ಕಂಥ ಒಂದು ಸಾಮರ್ಥ್ಯದಲ್ಲಿ ನಾ ಟೈಲರಿಂಗು ಸಹ ಒಂದು ಇನ್ನ ಒಂದು ಬಂತು ಏನಪ್ಪಾ ಅಂತಂದರೆ ನನಗೆ ಈ ಡ್ರಾಯಿಂಗ್ ಮೀನ್ಸ್ ಚಿತ್ರಕಲೆ ಅದನ್ನ ಬಿಡ್ಸೋದು ಸಹ ನನ್ಗ ಅಂದೊಂದು ಬಹಳ ಅಂದರೆ ಭಾಳ ಇಷ್ಟ ಇನ್ನ ನಾನು ಏನೋ ಖಾಲಿ ಇದೀವಪ್ಪಾ ನನ್ಗ ಏನೋ ಒಂದು ಫ್ ಫ್ರೀ ಆಗಿದ್ದೀವಿ ಅದನ್ನ ಏನೋ ನೊ ಏನೋ ಒಂದು ನೋಡಿದ್ದೀನಿ ಅಂತಂದರೆ ನನ್ಗ ಅದನ್ನ ಡ್ರಾ ಮಾಡಬೇಕು ಅನ್ಸತ್ತೆ ನನ್ನ ನನ್ನ ಒಂದು ಇಮ್ಯಾಜಿನ್ ಅಲ್ಲಿ ಸಹ ಅದು ಅದೇ ಥರ ಬರದೇ ಇದ್ದರೂನು ಸಹ ಅದೊಂದು ಹೊಬಿ ಆಗಿ ಒಂದು ಥರ ನಾನದನ್ನ ಡ್ರಾ ಮಾಡ್ತೀನಿ ಅದರಿಂದ ನನ್ಗ ಏನೋ ಒಂದು ಥರ ಖುಷಿ ಕೊಡತ್ತೆ ಅದ ಇನ್ನೊಂದು ಅದಕ್ಕೆ ನಾನು ಸಾಕಷ್ಟು ಬೇರೆ ಬೇರೆ ಬಣ್ಣಗಳನ್ನ ನಾವೇನು ತುಂಬ್ತಿವಲ್ಲಾ ಕಲರಿಂಗ್ ಮಾಡ್ತೀವಲ್ಲ ಆ ಒಂದು ಕಲರಿಂಗ್ ಮಾಡೋದರಿಂದ ನನ್ನ ಮನ್ಸಿಗೆ ಇಷ್ಟು ಖುಷಿ ಕೊಡ್ತದಪ್ಪ ಅಂತಂದರೆ ಆ ಡ್ರಾಯಿಂಗೆ ನನ್ಗೇನೋ ಆವತ್ತಿನ ದಿನದ ಒಂದು ಥರ ಸಮಾಧಾನದ ವಿಷಯ ಇದಿಕ್ಕೆ ಇಷ್ಟು ಚಂದ ನಾನು ಕಲರಿಂಗ್ ಮಾಡಿದ್ದೀನಿ ಇಷ್ಟು ವೆರೈಟಿ ವೆರೈಟಿ ನಾನು ಡ್ರಾಯಿಂಗ್ ಮಾಡಿದ್ದೀನಿ ಮಾಡ್ಕೊಳಕೆ ಹತ್ತೀನಿ ಅನ್ನೋದು ನನ್ಗ ಭಾಳ ಇಷ್ಟ ಹಾಗಾಗಿ ಇವು ನನಗೆ ಸಾಮರ್ಥ್ಯಗಳು ಇನ್ನು ಮನುಷ್ಯ ಅಂದ್ಮೇಲೆ ಎಲ್ಲರಿಗು ಒಂದು ಸಾಮರ್ಥ್ಯನು ಇರ್ತದ ದೌರ್ಬಲ್ಯನು ಇರ್ತದ ಅಂತಹ ಒಂದು ದೌರ್ಬಲ್ಯ ಅಂತ ವಿಷಯ ಬಂದಾಗ ನನಗೆ ಈ ರೈಡಿಂಗ್ ನಮ್ಮ ಮನೆಯಲ್ಲಿ ಎಲ್ಲರು ಅಂತಾರೆ ನನಗೆ ನೀನು ಸ್ಕೂಟಿ ಕಲಿ ಸ್ಕೂಟಿ ಕಲಿ ಅಂತಾರೆ ಬಟ್ ನಿಮ್ಗ ಗೊತ್ತ ನನ್ಗ ಏನು ಇನ್ನು ಸ್ಕೂಟಿ ಕಲಿಯೋಕೆ ಹೋಗಿಲ್ಲ ಯಾಕಂದರೆ ನಾನು ಚಿಕ್ಕವಳಿದ್ದಾಗ ನಾನು ಒಂದು ಆ್ಯಕ್ಸಿಡೆಂಟ್ ಆಗೋದನ್ನ ನೋಡಿದ್ದೆ ಮನೆ ಪಕ್ಕಕ್ಕೆ ನಾವು ಕಂಪೌಂಡ್ ಒಳಗಡೆ ನಾವು ಆಟ ಆಡ್ತಿದ್ವಿ ಕಂಪೌಂಡ್ ಪಕ್ಕಕ್ಕ ಮೇಯ್ನ್ ರೋಡ್ ಆ ಒಂದು ರೋಡಲ್ಲಿ ಒಂದು ಲಾರಿ ಬಂದು ಒಂದು ಮಿನಿ ಬಸ್ಸಿಗೆ ಡಿಕ್ಕಿ ಹೊಡೆದು ಅದರಲ್ಲಿ ಪಾಪ ಎಷ್ಟೋ ಜನ ಆ ಮಿನಿ ಬಸ್ಸಲ್ಲಿ ಇರ್ತಕ್ಕಂಥಾ ಎಷ್ಟೋ ಜನ ಪಾಪ ಸತ್ತು ಹೋದರು ಅವರು ಹಾಗಾಗಿ ನನಗೆ ಆವತ್ತು ಅದು ನೋಡಿರೋ ಭಯ ನನ್ಗ ಈಗೂ ಹೇಗೈತಿ ಅಂತಂದರೆ ಇವನ ನಾನು ಎಲ್ಲೋ ರೋಡಲ್ಲಿ ಹೋಗ್ತಾ ಇರ್ಬೇಕಾದರೆ ಇಲ್ಲ ನನ್ನ ಹಸ್ಬೆಂಡ್ ಜೊತೆ ಬೈಕ್ ಮೇಲೆ ಹೋಗ್ತಾ ಇದ್ದರೂನು ಕಾರಲ್ಲಿ ಹೋಗ್ತಾ ನನ್ಗ ಪಕ್ಕಕ್ಕ ಲಾರಿ ಹೋಯ್ತು ಅಂದರೆ ಒಂಥರ ಹಾರ್ಟ್ ಬೀಟೆಲ್ಲ ಜಾಸ್ತಿ ಆಗಿ ಹತ್ತಿ ಬಿಟ್ತದ ಹಾಗಾಗಿ ನನ್ಗೆ ಈ ಒಂದು ಗಾಡಿ ಕಲಿಬೇಕು ಸ್ಕೂಟಿ ಕಲಿಯಬೇಕು ಕಾರ್ ಡ್ರೈವಿಂಗ್ ಕಲಿಯಬೇಕು ಅನ್ನೋದು ನನ್ಗ ಕಲಿಯಬೇಕು ಅಂತ ಅನ್ಸತ್ತ ಆದರೆ ಆ ಒಂದು ಭಯ ಅನ್ನೋದು ನನ್ನ ಮನ್ಸಲ್ಲಿ ಅದು ಹೆಂಗೆ ಆಗಿ ಬಿಟ್ಟತ ಅಂದ್ರ ಅದರಿಂದ ನಾನು ಹೊರಗೆ ಬರ್ ಬರೋಕೆ ಆಗ್ತಾ ಇಲ್ಲ ಹಂಗೆ ಆಗ್ಬಿಟತೆ ಅದು ಇಂಥದ್ದೆ ಇನ್ನೊಂದು ದೌರ್ಬಲ್ಯ ವಿಷಯ ಅಂತಂದರೆ ಈ ನನಗೆ ಇದು ಬೆಕ್ಕು ಎಪ್ಪ ಆ ಬೆಕ್ಕು ನೋಡ್ಬಿಟ್ಟರೆ ನನ್ಗ ಎಷ್ಟು ಹಿರಿಟೇಟ್ ಅನ್ಸುತ್ತೆ ಅಂದರೆ ಎಲ್ಲರು ಅಂತಾರೆ ಏ ಅದು ಎಷ್ಟು ಕ್ಯೂಟ್ ಆಗಿರ್ತದ ಅದು ಸಾಕು ಪ್ರಾಣಿ ಅವೆಲ್ಲ ನಾವೆಲ್ಲ ಚೆನ್ನಾಗಿ ಇದು ಮಾಡ್ಕೊತೀವಿ ಅವೆಲ್ಲ ಅವುನ್ನೂ ನಮ್ಮ ಜೊತೆಗೆ ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಫ್ರೆಂಡ್ಸ್ ಇದ್ದಂಗೆ ಅಂತಾರ ಬಟ್ ನನ್ಗ ಅದ್ರನ್ ನನಗಂತೂ ಅದ್ರಂಥಾ ಹೇಟೆಡ್ ಹೆನಿಮಲ್ ಯಾವುದೂ ಅಲ್ಲ ಎದಕ ಅಂದರೆ ಅದು ಏನೋ ಗೊತ್ತಿಲ್ಲ ನನ್ಗ ಈಗಲೂ ಗೊತ್ತಿಲ್ಲ ಅದೊಂದು ನನ್ಗ ಏನೋ ಯಕ್ಷ ಪ್ರಶ್ನೆ ಅಂತಾರಲ್ಲ ಹಂಗಿದ್ದಂಗೆ ಅದು ಆ ಬೆಕ್ಕು ಸೌಂಡು ಅದರನ್ನ ನೋಡ್ಬಿಟ್ಟರೆ ಅದರ ಸೌಂಡ್ ಕೇಳ್ಬಿಟ್ಟರೆ ಎಪ್ಪ ಎಪ್ಪ ಎಪ್ಪ ನನ್ಗ ಬಾಡಿ ಎಲ್ಲ ಸ್ವೆಟಿಂಗ್ ಸ್ಟಾರ್ಟ್ ಆಗಿ ಬಿಡ್ತೈತೆ ಅದು ಹಾಗಾಗಿ ನನ್ಗ ಆ ಬೆಕ್ಕು ಅನ್ನೋ ಒಂದು ಎರಡಕ್ಷರ ಕೇಳ್ಬಿಟ್ಟರೆ ನನ್ಗ ಇರ್ಲಾರದ ಸಿಟ್ಟು ಇರ್ಲಾರದ ಹಿರಿಟೇಶನು ಅದು ಏನೋ ಅಲ್ಲಿ ನಿಂತಲ್ಲಿನೂ ಸಹ ನಿಂತಿರೋಂಗಿಲ್ಲ ನಾನು ಅಲ್ಲಿಂದ ಯಾವಾಗ ಅಲ್ಲಿದ ಜಾಗ ಖಾಲಿ ಮಾಡಿನಪ್ಪ ಅಂತ ಅನ್ಸ್ತಿರ್ತೈತಿ ಹಾಗಾಗಿ ಅದು ಒಂದು ನನ್ಗ ಆಗ್ಲಾರದ ವಿಚಾರ ಇನ್ನೂ ಒಂದು ನನ್ನಲಿರೋ ದೌರ್ಬಲ್ಯ ಏನಪ್ಪಾ ಅಂತಂದರೆ ಈ

ಸಿಟ್ಟು ಮನುಷ್ಯನನ್ನ ಎಷ್ಟು ಕೆಡ್ಸತ್ತೆ ಅಂತಂದರೆ ಎಷ್ಟೋ ಸಂಬಂಧಗಳನ್ನ ಹಾಳು ಮಾಡತ್ತೆ ಅಂತಂದರೆ ನನ್ನ ನ ಕೆಲವೊಮ್ಮೆ ನನಗೆ ನನ್ನ ನನಗೆ ಅನ್ಸ್ತಿರ್ತು ನಾನು ಯಾಕೆ ಇಷ್ಟು ಸಿಟ್ಟು ಮಾಡ್ಕೊಳ್ತೀನಿ ನಾನು ಯಾಕೆ ಇದು ಮಾಡ್ಕೊಳ್ತೀನಿ ಅಂತಂದು ಆದರೆ ನಾನು ಅದರಿಂದ ಕೆಲವೊಂದು ಫ್ರೆಂಡ್ಶಿಪ್ ಆಗಿರ್ಬೋದು ಕೆಲವೊಂದು ರಿಲೇಷನ್ಶಿಪ್ ಆಗಿರ್ಬೋದು ನಾನು ಲಾಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಅನ್ಸತ್ತೆ ಹೌದಲ್ಲ ನಾನು ಇಷ್ಟು ಸಿಟ್ಟಲ್ಲಿ ಮಾತಾಡ್ಬಾರದಾಗಿತ್ತು ಇಷ್ಟು ಸಿಟ್ಟು ಮಾಡ್ಕೋಬಾರದಾಗಿತ್ತು ಅಂತೆಲ್ಲ ಅನ್ಸತ್ತ ಹಾಗಾಗಿ ನಾನು ಆದಷ್ಟು ಸಿಟ್ಟನ್ನ ಕಡಿಮೆ ಮಾಡ್ಕೊಳಕ್ಕ ಸಿಟ್ಟನ್ನ ಕಡಿಮೆ ಮಾಡ್ಕೊಳಕ್ಕ ಭಾಳಷ್ಟು ಭಾಳ ಟ್ರೈ ಮಾಡ್ತಾ ಇದ್ದೀನಿ ಆ ಸಿಟ್ಟಿನ ಜೊತೆ ನಂದು ಇನ್ನು ಒಂದು ದೌರ್ಬಲ್ಯ ಏನು ಜೋಯ್ನ್ ಆಗ್ ಬಿಟ್ಟದಪ್ಪ ಅಂದರೆ ನೇರ ಮಾತು ಸ್ಟ್ರೈಟ್ ಫಾರ್ವರ್ಡ್ ಅಂತಾರಲ್ಲ ಆ ಥರ ಆ ಒಂದು ನೇರ ಮಾತೇ ನನ್ಗ ನನ್ನ ಒಂದು ಕೆಟ್ಟ ದೌರ್ಬಲ್ಯ ಆಗಿ ಬಿಡತ್ತೆ ಹಾಗಾಗಿ ನಾನು ಏನೇ ಇತ್ತು ಅಂದರೂ ಅದು ಸಡನ್ನಾಗಿ ಬೇಗ ಹೇಳ್ಬಿಡ್ತೀನಿ ಅದು ಹೇಳೋದರಿಂದ ಅವ್ರ ಮನ್ಸಿಗೆ ಏನು ಆಗತ್ತ ಏನು ಇಲ್ಲ ಅದು ಏನು ಯೋಚನೇನೆ ಮಾಡಿರೋಂಗಿಲ್ಲ ನಾನು ಈ ಒಂದು ಸಿಟ್ಟು ಈ ಒಂದು ನನ್ನ ನೇರ ಮಾತು ಆಗಿರ್ಬೋದು ಇಂಥಾವೆಲ್ಲವು ನನ್ನನ್ನ ಏನೋ ನನ್ನ ನನ್ನಲ್ಲಿರೋ ವೀಕ್ನೆಸ್ ಏನೋ ಅದು ನನ್ನ ದೌರ್ಬಲ್ಯನೋ ನಾನು ಎಷ್ಟೋ ಇದನ್ನ ಹಾಳು ಮಾಡ್ಕೊಳ್ತಿದ್ದೀನಿ ಏನೋ ಅಂತ ಅನ್ಸಕ್ಕೆ ಹತ್ತೈತಿ ಅದಕ್ಕಾಗಿ ಈ ಒಂದು ಸಿಟ್ಟನಾಯಿತು ಈ ನೇರ ಮಾತುಗಳನಾಯಿತು ನನ್ನಲ್ಲಿರ್ತಕ್ಕಂಥ ಭಯ ಮೂಡ್ಸೊ ಕೆಲವೊಂದು ವಿಚಾರಗಳನ್ನ ಏನು ಹೇಳಿದ್ನಲ್ಲ ಅವು ಆಯಿತು ಅವೆಲ್ಲ ಇಂದಾನು ನಾನು ದೂರ ಬರಬೇಕು ಅದರಿಂದ ನಾನು ದೂರ ಉಳಿಬೇಕು ಅಂತಾನೆ ಸಾಕಷ್ಟು ನನ್ನ ಈ ಶಕ್ತಿ ಮೀರಿ ನಾನು ಪ್ರಯತ್ನ ಪಡಕ್ಕೆ ಹತ್ತೀನಿ ಅದಕ್ಕೆ ಅಂತಾನೆ ನಾನು ಒಂದಿಷ್ಟು ಯೋಗ ಮೆಡಿಟೇಶನ್ ಅಂತಾನೂ ಸಹ ಮಾಡ್ಕೊಳಕ್ಕೆ ಹತ್ತೀನಿ ಇಲ್ಲಿ ದೌರ್ಬಲ್ಯನ ಸಾಮರ್ಥ್ಯಕ್ಕೆ ದೌರ್ಬಲ್ಯ ಅನ್ನೋದನ್ನ ಒಂದು ಯೋಗ ಅನ್ನೋ ಒಂದು ಸಾಮರ್ಥ್ಯ ಕೂಡಿಸಿ ನನ್ನ ಒಂದು ಲೈಫ್ಸ್ಟೈಲ್ನ ನಾನು ಚೇಂಜ್ ಮಾಡ್ಕೊಳೋಕೆ ಟ್ರೈ ಮಾಡಕ್ಕೆ ಹತ್ತೀನಿ ಇನ್ನೊಂದು ಏನಪ್ಪಾ ಅಂತಂದರೆ ನನಗೆ ರಿಲೇಷನ್ ಅಂದರೆ ಭಾಳ ಇಷ್ಟ ಆ ಒಂದು ರಿಲೇಷನು ಸಹ ಈ ಒಂದು ನನ್ನ ದೌರ್ಬಲ್ಯದಿಂದ ನಾನು ಹಾಳು ಮಾಡ್ಕೊಂಡಿದ್ದೀನಿ ಅಂತ ಏನು ಅನ್ಸುತ್ತೆ ಅಲ್ಲ ಅದು ನನ್ಗ ಭಾಳ ಬೇಜಾರು ಅನ್ಸತ್ತೆ ಹಾಗಾಗಿ ಆದಷ್ಟು ನಾನು ಈ ದೌರ್ಬಲ್ಯಗಳಿಂದ ಹೊರಗೆ ಬಂದು ನನ್ನಲ್ಲಿರೋ ಇನ್ನು ಹೆಚ್ಚಿನ ಸಾಮರ್ಥ್ಯಗಳನ್ನ ಇನ್ನು ನಾನು ಜಾಸ್ತಿ ಮಾಡ್ಕೋಬೇಕು ಅದರಿಂದ ನಾನು ನನ್ನಲಿರೋ ಒಂದು ಪಾಸಿಟಿವ್ನೆಸ್ನ ನಾ ಜಾಸ್ತಿ ತಂದ್ಕೊಬೇಕು ಅಂತ ನನಗೆ ಅನ್ಸಕ್ಕೆ ಹತ್ತದ ಅದಕ್ಕೆ ನಾನು ಬಹಳ ಅಂದರೆ ಭಾಳ ಟ್ರೈ ಮಾಡ್ತೀನಿ